ಒಂದು ಲಕ್ಷದ ನಲವತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತ್ನಾಲ್ಕು ಎರಡು ಲಕ್ಷದ ಮೂವತ್ತೇಳು ಸಾವಿರದ ನಾನ್ನೂರ ಎಂಬತ್ತಾರು ಒಂಬೈನೂರ ತೊಂಬತ್ತೊಂಬತ್ತು ಹದಿನಾರು ಸಾವಿರದ ಎಂಟುನೂರ ಮೂವತ್ತ್ಮೂರು ಮುನ್ನೂರ ಐವತ್ತು